ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ನಡುವಿನ ಸಾಂಸ್ಕ್ರತಿಕ ವ್ಯತ್ಯಾಸಗಳು ಗಳು ಭಾಷೆ ಆಹಾರ ಉಡುಗೆ ತೊಡುಗೆಗಳು ಹವಾಮಾನ ರಾಜಕೀಯ ಸುರಕ್ಷತೆ ಭೌಗೋಳಿಕತೆ ಅವಕಾಶಗಳು ಇತ್ಯಾದಿ ಇವೆಲ್ಲವುಗಳು ಕೂಡ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ನಡುವಿನ ಸಾಂಸ್ಕ್ರತಿಕ ವ್ಯತ್ಯಾಸಗಳು ಭಾ ಭಾಷೆ ನಮ್ಮ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಭಾಷೆಯಲ್ಲಿ ಕೂಡ ತುಂಬ ವ್ಯತ್ಯಾಸವು ಇದೆ ಇದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಹಿಂದಿಯನ್ನು ಮಾತಾಡುತ್ತಾರೆ ದಕ್ಷಿಣ ಭಾರತದಲ್ಲಿ ಅತೀ ಹೆಚ್ಚಾಗಿ ಹಾಗೆ ಕನ್ನಡ ತೆಲುಗು ಮಲಯಾಳಂ ತಮಿಳು ಈ ರೀತಿಯಾದ ಭಾಷೆಗಳನ್ನು ಮಾತಾಡುತ್ತಾರೆ ತ್ತಾರೆ ಹಾಗೆ ಆಹಾರ ಆಹಾರ ಪದ್ಧತಿಯು ಕೂಡ ಉತ್ತರ ಭಾರತದಲ್ಲಿ ಆಹಾರವು ಕೂಡ ತುಂಬ ವಿಭಿನ್ನವಾಗಿರುತ್ತದೆ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಅಂದರೆ ಉಡುಗೆ ತೊಡುಗೆಗಳು ಕೂಡ ಉಡುಗೆ ತೊಡುಗೆಗಳು ಕೂಡ ಬಾ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಹೋಲಿಸಿದರೆ ತುಂಬ ನೆ ವ್ಯತ್ಯಾಸವಿರುತ್ತದೆ ಉಡುಗೆ ತೊಡುಗೆಗಳಲ್ಲೂ ಕೂಡ ಹವಾಮಾನ ಉತ್ತರ ಭಾರತದಲ್ಲಿ ಹವಾಮಾನ ಹೋಲಿಸಿಕೊಂಡರೆ ಅಲ್ಲಿ ಚಳಿ ತುಂಬ ಹೆಚ್ಚಾಗಿರುತ್ತದೆ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಇಲ್ಲಿಯ ರಾಜಕೀಯ ರಾಜಕೀಯದಲ್ಲಿ ನನಗೆ ತಿಳಿದಂತೆ ಎಂತಹ ವ್ಯತ್ಯಾಸಗಳು ಕಂಡುಬಂದಿಲ್ಲ ಸುರಕ್ಷತೆ ಸುರಕ್ಷತೆ ವಿಚಾರಕ್ಕೆ ಬಂದರೆ ಉತ್ತರ ಭಾರತದಲ್ಲಿ ಸುರಕ್ಷತೆ ಅತೀ ಹೆಚ್ಚು ಕಡಿಮೆ ಇರುತ್ತದೆ ಸುರಕ್ಷತೆ ಹೆಚ್ಚಾಗಿ ಇರುವುದಿಲ್ಲ ಇನ್ನೆಲ್ಲ ಬ ಉತ್ತರ ದಕ್ಷಿಣ ಭಾರತಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ಸುರಕ್ಷತೆ ಒಂದು ಮಟ್ಟಿಗೆ ಇರುತ್ತದೆ ಎಂದು ನನ್ನ ಭಾವನೆ ಭೌಗೋಳಿಕತೆ ಭೌಗೋಳಿಕತೆಯ ಬಗ್ಗೆ ನನಗೆ ಹೆಚ್ ಅತಿ ಹೆಚ್ಚಾದ ಮಾಹಿತಿ ತಿಳಿದಿಲ್ಲ ಹಾಗಾಗಿ ನನಗೆ ಗೆ ಭೌಗೋಳಿಕತೆಯ ಬಗ್ಗೆ ಮಾಹಿತಿ ಇಲ್ಲ ಅವಕಾಶಗಳು ಅವಕಾಶಗಳು ಎರಡೂ ಕಡೆಯೂ ಕೂಡ ತುಂಬ ಅತಿ ಹೆಚ್ಚಾದ ಅವಕಾಶಗಳು ಸಿಗುತ್ತವೆ ತ್ತವೆ ಒಟ್ಟಾರೆ ಹೇಳಬೇಕು ಅಂದರೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ನಡುವಿನ ಸಾಂಸ್ಕೃತಿಕ ವ್ಯತ್ಯಾಸಗಳು ತುಂಬ ಇದ್ದಾವೆ ಆ ಒಂದು ವ್ಯತ್ಯಾಸಗಳು ತುಂಬ ಇದೆ ಬಾ ಉತ್ತರ ಭಾರತದ ಸಾಂಸ್ಕ್ರತಿಕ ವ್ಯತ್ಯಾಸ ಸಾಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸ್ಕೃತಿನೇ ಬೇರೆ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿಯೇ ಬೇರೆ ಆಗಿರುತ್ತದೆ ಇಲ್ಲಿ ಒಂದು ಕಾರಣದಿಂದ ವ್ಯತ್ಯಾಸಗಳು ತುಂಬ ಇದ್ದಾವೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ